ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಬುದ್ಧಿವಂತ ಮತ್ತು ವಿದ್ಯಾವಂತ ಯುವಕರು ಏನಾಗ್ತಾರೆ ಕೃಷಿ ಕಡೆ ಹೆಚ್ಚಾಗಿ ಮತ್ತು ತಮ್ಮ ಒಲವನ್ನು ಇಟ್ಕೊಂಡಿರೊದನ್ನು ನಾವು ನೋಡ್ತಾಯಿರ್ತಿವಿ ಅದು ಅವರ ಜೀವನದ ವಿಧಾನವೆಂಬ ಒಂದು ದೃಷ್ಟಿಕೋನವನ್ನು ಹೊಂದಿರುದನ್ನು ನೋಡ್ತೇವೆ ಅಂದರೆ ಉತ್ತಮ ಜೀವನವನ್ನು ನಡೆಸಬೇಕಾದ್ರೆ ಏನು ಮಾಡ್ತೀವಿ ನಾವು ಉದ್ಯೋಗವನ್ನು ಹೊಂದಿರ್ಬೇಕಾಗುತ್ತೆ ಆದರೆ ಇದು ಎಲ್ಲರಿಗೂ ನಮ್ಮ ಸಮಾಜದಲ್ಲಿ ಉದ್ಯೋಗ ನೀಡುವಂತಹ ಕೆಲಸ ಎಲ್ಲೂ ಸಹ ನಡಿತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಏನು ಮಾಡ್ತೀವಿ ಕೃಷಿಯನ್ನು ಒಂದು ವೃತ್ತಿಪರವಾದಂಥ ಒಂದು ಉದ್ಯೋಗವನ್ನಾಗಿ ಮಾಡಿಕೊಂಡು ಗ್ರಾಮೀಣ ಭಾಗದ ಯುವಜನತೆ ಏನು ಮಾಡ್ತಾರೆ ಆ ಒಂದು ಕೃಷಿಯಲ್ಲಿ ತೊಡಗಿಸಿಕೊಳ್ಳೋದನ್ನು ನೋಡ್ತೀವಿ ಆ ಮೂಲಕ ಹೆಚ್ಚು ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೆ ಕೃಷಿಯಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಏನು ಮಾಡ್ತೀವಿ ಕೃಷಿಯ ಆಧುನಿಕ ವಿಧಾನಗಳನ್ನು ಬಳಸ್ತಾ ಹೋಗ್ತಾರೆ ಹನಿ ನೀರಾವರಿ ಪದ್ಧತಿಯನ್ನು ಬಳಸುದಾಗಿರ್ಬೌದು ಕಟಾವಿಗೆ ಮಿಷನರುಗಳನ್ನು ಬಳಸೋದಾಗಿರ್ಬೌದು ಯಂತ್ರಗಳನ್ನು ಬಳಸೋದಾಗಿರ್ಬೌದು ಕ್ರಿಮಿನಾಶಕಗಳನ್ನು ಬಳಸೋದಾಗಿರ್ಬೌದು ರಸಗೊಬ್ಬರಗಳನ್ನು ಬಳಸೋದಾಗಿರ್ಬೌದು ಬೇಕಾದಂಥ ಉತ್ತಮ ಬಿತ್ತನೆ ಬೀಜಗಳನ್ನು ಬಳಸೋದಾಗಿ ಇದು ಈ ಮೂಲಕ ಏನು ಮಾಡ್ತಾರೆ ಕೃಷಿಯ ಅತ್ಯಾಧುನಿಕ ವಿಧಾನಗಳನ್ನು ಬಳಸಿ ಅದು ಯಶಸ್ಸನ್ನು ಸಾಧಿಸೋಕೆ ಸಾಧ್ಯ ಆಗುತ್ತೆ ಇದನ್ನ ಬಳಸೋದಿಕ್ಕೆ ಬುದ್ಧಿವಂತ ಮತ್ತು ಶಿಕ್ಷಿತ ಯುವಜನರು ಏನು ಮಾಡ್ತಾರೆ ಈ ಒಂದು ಉತ್ತಮ ಆಧುನಿಕ ವಿಧಾನಗಳನ್ನು ಬಳಸ್ತಾ ಹೋಗ್ತಾರೆ ಅದಕ್ಕೆ ಯಂತ್ರೋಪಕರಣಗಳನ್ನು ಬಳಸಿ ಸಾಗುವಳಿಯನ್ನು ಮಾಡಿ ಕೃಷಿಯಲ್ಲಿ ಹೆಚ್ಚು ಉತ್ಪಾದನೆ ತಗೊಂಡು ಆ ಮೂಲಕ ಯಶಸ್ಸನ್ನು ಸಾಧಿಸೋಕೆ ಸಾಧ್ಯ ಆಗುತ್ತನ್ನೋದನ್ನ ನಾವಿಲ್ಲಿ ನೋಡ್ಬೌದು